ನಾನು ಬಾಲ್ಯದಲ್ಲಿ ತೊಗೊಂಡಿರೋದೊಂದು ಪ್ರಯಾಣ ಅಂದರೆ ನಾನಂತೂ ತುಂಬ ಊರಿಗೆ ಹೋಗ್ತಿದ್ದೆ ಬಾಲ್ಯದಲ್ಲಿ ಏನು ಅಂದರೆ ನಮ್ಮ ದೊಡ್ಡಪ್ಪ ಏನ್ಮಾಡ್ತಿದ್ರು ಒಂದು ಬಸ್ಸನ್ನು ರೆಡಿ ಮಾಡ್ತಿದ್ರು ಅಲ್ಲೇನಾಗ್ತಿತ್ತು ಅಂದರೆ ಒಂದು ಬಸ್ಸಲ್ಲಿ ಹತ್ತಿದರೆ ನಾವು ಈವಾಗ ಹತ್ತಿದರೆ ಅಂದರೆ ಇವತ್ತಿಂದ ಹತ್ತು ದಿನ ಟ್ರಿಪ್ ಹೋಗ್ತಿದ್ವಿ ಆ ಟ್ರಿಪ್ ಹೋಗ್ತಿದ್ವಿ ಅಂದರೆ ಪ್ರಯಾಣ ಮಾಡ್ತಿದ್ವಿ ಅಂದರೆ ಈಗ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಏನೇನು ಮಹಿಮೆ ಅವೆಲ್ಲ ಕೇಳ್ಸ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಟಿಫನ್ ಇತ್ತಾ ಪಿಸಾ ಪ್ರಸಾದ ತಿನ್ಕೊಂಡು ಆಮೇಲಲ್ಲೇ ಮಧ್ಯಾಹ್ನ ಊಟ ಇತ್ತು ಅಂದರೆ ಅಲ್ಲೆಲ್ಲ ತಿರ್ಕೊಂಡು ಅಲ್ಲೇ ಹೇಗೇಗೆ ಕಲ್ಚರ್ ಇದೆ ಸಂಸ್ಕೃತಿಗಳು ಹೇಗೇಗಿದೆ ಅಲ್ಲಿ ಆಚಾರ ವಿಚಾರ ಹೇಗೇಗಿದೆ ಅಂತ ನೋಡಿಕೊಂಡು ಅಲ್ಲೇ ಪ್ರಸಾದ ಇತ್ತು ಅಂದರೆ ಪ್ರಸಾದ ಮಾಡಿ ತಿನ್ಕೊಂಡು ಮತ್ತೆ ಅಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗೋದು ಆ ಥರ ಬೇರೆ ಬೇರೆ ಊರು ತುಂಬ ಹೋಗ್ತಾ ಇದ್ದೆ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿಗಲ್ಲಿ ಹೋಗ್ತಿದ್ವಿ ಅಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆಲ್ಲರೂ ಎಷ್ಟು ಒಂದು ಹದಿನೈದು ಇಪ್ಪತ್ತು ಜನಕ್ಕಿಂತ ಟ್ರಿಪ್ ಮಾಡ್ತಿದ್ರು ಬಸ್ ಮಿನಿ ಬಸ್ಸಲ್ಲಿ ಎಲ್ಲರೂ ಹತ್ತಿ ನೀರಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ತೊಗೊಂಬಿಡ್ತಿದ್ವಿ ದೇಶ್ನ ದರ್ಶನ ಎಲ್ಲ ತೊಗೊಂಡು ಎಲ್ಲಾದ್ರು ಆ ಕಡೆ ಹೊರಗಡೆ ಅಲ್ಲೇ ಅಂಗಡಿಗಳಲ್ಲಿ ಏನಾದ್ರು ಬೇಕೆಂದರೆ ವಸ್ತುಗಳೆಲ್ಲ ತೊಗೊತಿದ್ವಿ ಅದಾದಮೇಲೆ ಅಷ್ಟೊತ್ತೊಳಗೆ ಆಗಲೇ ಹನ್ನೆರಡು ಗಂಟೆ ಆಗ್ತಿತ್ತು ಅಲ್ಲಿ ಊಟ ಮಾಡ್ತಿದ್ವಿ ಊಟ ಮಾಡಿ ಅಲ್ಲೇ ಒಂದೆರಡು ಗಂಟೆ ಮಲ್ಕೊಂಡು ಧರ್ಮಸ್ಥಳದಲ್ಲೇ ಮತ್ತಲ್ಲಿಂದ ಬಸ್ ಹತ್ತಿ ಕುಕ್ಕೆ ಸುಬ್ರಮಣ್ಯಕ್ಕೆ ಹೋಗ್ತಿದ್ವಿ ಕುಕ್ಕೆ ಸುಬ್ರಮಣ್ಯಕ್ಕೆ ಹೋಗೋದ್ರಲ್ಲಿ ಒಂದೆರಡು ಗಂಟೆ ಜರ್ನಿ ಅದಾದಮೇಲೆ ಅಲ್ಲೂ ನದಿ ಇರ್ತಿತ್ತು ನದಿಯಲ್ಲಿ ಮತ್ತೆ ಸ್ನಾನ ಮಾಡಿ ನೆಕ್ಸ್ಟು ಕುಕ್ಕೆ ಸುಬ್ರಮಣ್ಯಕ್ಕೆ ಹೋಗಿ ಅಲ್ಲೂ ದೇವರ ದರ್ಶನ ಮಾಡ್ಕೊಂಡು ರಾತ್ರಿ ಅಲ್ಲೇ ಊಟ ಇತ್ತು ಅಂದರೆ ಅಲ್ಲೇ ಊಟ ಮಾಡಿ ಇಲ್ಲ ಅಂದರೆ ನಮ್ಮ ಗಾಡಿಯಲ್ಲೇ ನಾವೆಲ್ಲ ಅಕ್ಕಿ ಸ್ಟೌವು ಗ್ಯಾಸು ಎಲ್ಲ ತಂದಿರ್ತಿದ್ವಿ ಅದರೊಳಗೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಸೇರಿ ಒಬ್ರೊಬ್ರು ತರಕಾರಿ ಹೆಚ್ಚೋದು ಒಬ್ಬರು ಈರುಳ್ಳಿ ಹೆಚ್ಚಿದರೆ ಒಬ್ಬರು ಟೊಮೆಟೊ ಆ ಥರ ಎಲ್ಲರೂ ಚೆನ್ನಾಗಿ ಹೆಚ್ಚ್ಕೊಂಡು ಎಲ್ಲರೂ ಸೇರಿ ಅಡಿಗೆಯೆಲ್ಲ ನಮ್ಮ ಮಾಡ್ತಿದ್ವಿ ಆದರೆ ಲಾಸ್ಟಿಗೆ ಅದನ್ನೆಲ್ಲ ಬೇಯ್ಸೋದೆಲ್ಲ ಒಬ್ಬ ಭಟ್ಟನ್ನ ಕರ್ಕೊಂಡು ಬರ್ತಿದ್ವಿ ಅಡಿಗೆ ಭಟ್ಟನನ್ನ ಅವನು ಅಡಿಗೆ ಮಾಡ್ತಾ ಇದ್ದ ಆ ಥರ ದಿನ ಒಂದೊಂದು ಊರಿಗೆ ಹೋಗೋದು ದಿನ ಒಂದೊಂದು ಪ್ಲೇಸ್ ನೋಡೋದು ದಿನ ಚೆನ್ನಾಗಿರ್ತಿತ್ತು ಹಾಗೆ ನಾನು ಮುರ್ಡೇಶ್ವರಕ್ಕೆ ಹೋಗಿದ್ದೀನಿ ಹಂಪಿಗೆ ಹೋಗಿದ್ದೀನಿ ಆಮೇಲೆ ಗೋಲ್ ಗುಂಬಸಿಗೆ ಹೋಗಿದ್ದೀನಿ ಗೋಲ್ ಗುಂಬಸಲ್ಲಿ ಅದೂ ಏನು ಚೆನ್ನಾಗಿತ್ತು ಅಂದರೆ ಅಲ್ಲಿ ನಾನಿನ್ನೂ ಸಣ್ಣವ್ನಿದ್ನಲ್ಲ ಹೋದಾಗ ಒಂದು ಸತಿ ಕೂಗಿದರೆ ಏಳು ಸತಿ ಕೇಳಿಸೋದು ಆ ಥರದ್ದೆಲ್ಲ ಅದ್ಭುತಗಳೆಲ್ಲ ಚೆನ್ನಾಗಿರ್ತಿದ್ವು ನಾನದೇನೋ ಹೇಳೋದು ಅದು ಏಳು ಸತಿ ಕೇಳೋದು ಆ ಥರ ಚೆನ್ನಾಗಿರ್ತಿತ್ತು ನಮ್ಮ ಬಾಲ್ಯದಲ್ಲಿ ತುಂಬ ಈ ಥರ ಪಯಣಗಳು ಮಾಡಿದ್ದೀನಿ ಅದು ಈ ಥರದ್ದೇ ಒಂದು ಮೂವತ್ತು ಸತಿ ಮೂವತ್ತು ಮೂರು ಸತಿ ಹೋಗಿದ್ದೀನಿ ಅಂದರೆ ಮೂವತ್ತು ದಿನ ಹೋಗಿದ್ದೀನಿ ಅದಾದಮೇಲೆ ತಿರುಪತಿಗೆ ಹೋಗಿದ್ದೆ ತಿರುಪತಿಗೆ ಅಂದರೆ ಒಂದು ಅಲ್ಲಿ ಸೇವೆ ಮಾಡೋದು ಅಂತ ಇರತ್ತೆ ಸೇವೆ ಮಾಡೋದು ಅಂದರೆ ಒಂದು ವಾರ ಸೇವೆ ಮಾಡೋದಿರುತ್ತೆ ಸೇವೆ ಮಾಡೋಕ್ಕೆ ಹೋಗೋದು ಸೊ ಅಲ್ಲಿ ಹೋದಾಗ ಹೇಗಿರತ್ತಂದ್ರೆ ಅಲ್ಲಿ ಬೆಳಗ್ಗೆ ಟಿಫನ್ ಬಡ್ಸೋದಿರತ್ತೆ ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ರೆಡಿಯಾಗಿ ಟಿಫನ್ ಬಡಿಸಬೇಕು ಇಲ್ಲಾಂದರೆ ಅಲ್ಲಿ ನದಿ ಹತ್ತಿರ ಬಿಟ್ಟಿರ್ತಾರೆ ನದಿ ಹತ್ತಿರ ಯಾರೂ ಅಷ್ಟೊಂದೆಲ್ಲ ಆಟಾಡಬಾರದು ಮತ್ತು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಸೋಪೆಲ್ಲ ಹಚ್ಚಂಗಿಲ್ಲ ಆ ಥರದ್ದೆಲ್ಲ ಮಾಡದಂಗೆ ಇರತ್ತೆ ಆ ಥರದ್ದು ತುಂಬ ವರ್ಕ್ಗಳು ಇರತ್ತಲ್ಲೂ ಅದೆಲ್ಲ ಮಾಡ್ಕೊಳ್ಳೋದು ಮತ್ಯಾರು ಭಕ್ತಾದಿಗಳು ಬರ್ತಿ ಬೆಟ್ಟ ಹತ್ತಿ ಬಂದಿರ್ತಾರಲ್ಲ ಅವರಿಗೆಲ್ಲ ಮಾಡಿ ಏನ್ಮಾಡ್ಬೇಕಾಗಿರತ್ತೆ ನಾವು ಈ ಲೈನಿಗೆ ಹೋಗಿರಿ ಇಲ್ಲಿ ಪ್ರಸಾದ ಸಿಗತ್ತೆ ಅವರಿಗೆ ಸಪ್ರೇಟ್ ಲೈನಿರತ್ತೆ ಅಲ್ಲಿ ಮೇಲೆ ಬಸ್ಸಿಂದ ಬಂದು ಯಾರು ಮನೇಲಿ ಇದ್ಕೊಂಡು ಮನೆ ರೂಮಿಂದ ಬಂದಿರ್ತಾರೋ ಅವರಿಗೆ ಬೇರೆ ಬೇರೆ ಲೈನ್ ಇರತ್ತೆ ಇವರಿಗೆಲ್ಲ ಡೈರೆಕ್ಟ್ ದರ್ಶನ ಆಗತ್ ಸಿಗತ್ತೆ ಅವರಿಗೆಲ್ಲ ಸಪ್ರೇಟ್ ಇರತ್ತೆ ನಮ್ಗೊಂದೊಂದು ಸತಿ ಏನು ಮಾಡ್ತಿದ್ರು ದೇವರ ಮುಂದೆಯೇ ನಿಲ್ಸ್ಬಿಡೋರು ವರ್ಕಿಗೆ ಆ ಕೆಲಸಕ್ಕೆ ಆ ಥರ ತಿರುಪತಿಯಲ್ಲೂ ತುಂಬ ಇತ್ತು ಚೆನ್ನಾಗಿರ್ತಿತ್ತು ಆಮೇಲೆ ನಾನು ನನ್ನ ಬಾಲ್ಯದಲ್ಲಿ ಜಾಸ್ತಿ ಸಾಮಾನ್ಯವಾಗೆಲ್ಲಿ ಪ್ರಯಾಣ್ಸ್ತಿದ್ದೆ ಅಂದರೆ ನಮ್ಮಜ್ಜಿ ಮನೆಗೆ ಹೋಗ್ತಿದ್ದೆ ಅಜ್ಜಿ ಅಜ್ಜನ ಮನೆ ನಮ್ಮ ದೊಡ್ಡಪ್ಪನ ಮನೆ ಆ ಥರ ಹೋಗ್ತಿದ್ದೆಯಾಕೆಂದರೆ ಎಲ್ಲರೂ ಗೆಳೆಯರೆಲ್ಲ ಸಿಕ್ತಿದ್ರು ಆಮೇಲೆ ಅದೇ ನಮ್ಮ ಅತ್ತೆ ಮಕ್ಕಳು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲ ಸೇರಿ ಅಲ್ಲಿಂದ ಮತ್ತ್ಯಾವ್ದಾದ್ರು ಬೇರೆ ಬೇರೆ ಊರಿಗೆ ಹೋಗೋದು ಅಲ್ಲಿ ಬೇರೆ ಬೇರೆ ಏನೇನಿದೆ ಅಂತ ತಿನ್ನೋದು ಅಲ್ಲಿ ವಿಶಿಷ್ಟಗಳು ಏನೇನಿದೆ ಆ ಊರಿಂದು ಅಲ್ಲಿನದು ಏನೇನು ತಿಂತಾರೆ ಅವರು ಏನೇನು ರೆಡಿ ಮಾಡ್ತಾರೆ ಅವ್ರೇನೇನು ಪಾಲಿಸ್ತಾರೆ ಅಂತ ತಿಳ್ಕೋಳೋದು ಆ ಥರ ಬೇರೆ ಬೇರೆ ಊರು ಬೇರೆ ಬೇರೆ ದೇಶ್ ಇದು ಪ್ಲೇಸಿಗೆಲ್ಲ ಹೋಗ್ಬರ್ತಿದ್ದೆ ಮತ್ತಜ್ಜಿ ಮನೆಯಲ್ಲೂ ಅಷ್ಟೆ ನಾವೆಲ್ಲ ಹೋಗಿದೀವಂದ್ರೆ ಅದು ಇದು ರೆಡಿ ಮಾಡಿಬಿಡೋರು ಚೆನ್ನಾಗಿ ಅದನ್ನು ತಿನ್ನೋದು ಇದನ್ನು ತಿನ್ನೋದು ಆಟ ಕಣ್ಣಾಮುಚ್ಚೆ ಅದು ಇದು ಬರೀ ಆಟನೇ ಆಡ್ತಿದ್ವಿ ನಮ್ಮ ಅಜ್ಜಿಯೂ ನಮಗೇನೇನು ಬೇಕು ಕೇಳಿದ ತಕ್ಷಣವೇ ಮಾಡ್ಕೊಡ್ತಿದ್ರು ಜಾಸ್ತಿ ಹೋಗ್ತಿದ್ದಿದ್ದು ನಾನು ಧಾರವಾಡ ಹುಬ್ಬಳ್ಳಿ ಬಳ್ಳಾರಿಗೆ ಹೋಗ್ತಿದ್ದೆ ಅಲ್ಲಿ ಧಾರವಾಡದಲ್ಲಿ ನಮ್ಮ ಅಜ್ಜಿ ಅಜ್ಜ ಇದ್ದರು ಹುಬ್ಬಳ್ಳಿಯಲ್ಲಿ ದೊಡ್ಡಪ್ಪಾವ್ರಿದ್ರು ಬಳ್ಳಾರಿಯಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು ಆ ಥರ ತುಂಬ ಜನ ಇದ್ದರು ತುಂಬ ಜನರ ಮನೆಗೆ ಹೋಗ್ತಿದ್ದೆ ಇಷ್ಟೊಂದೆಲ್ಲ ಪ್ರಯಾಣಗಳು ತೊಗೊಂಡಿದ್ದೀನಿ ನನಗೇ ಗೊತ್ತಿರ್ಲಿಲ್ಲಂಗೆ ನಾನಿಡೀ ಹತ್ತತ್ರ ಕರ್ನಾಟಕನೇ ಸುತ್ಬಿಟ್ಟಿದ್ದೀನಿ ಪೂರ್ತಿ ನಾನು ಎಲ್ಲೋ ಒಂದೆರಡು ಮೂರು ಪ್ಲೇಸ್ ಉಳಿದಿರಬೇಕು ನನಗೆ ಗೊತ್ತಿರ್ಲಿಲ್ಲದೆ ಆದರೆ ತುಂಬ ಸುತ್ತಿದ್ದೀನಿ ಬಾಲ್ಯದಲ್ಲಿ ಆಮೇಲೆ ಕೊನೆಗೇನು ಹೇಳ್ಬೋದು ಅಂತ ಅಂದರೆ ಇಲ್ಲಿ ನಾನು ಬಾಲ್ಯ ನೆನಪುಗಳು ತುಂಬ ಚೆನ್ನಾಗಿದೆ ತುಂಬ ಆವಾಗ ಏನೇನು ಮಾಡ್ತಿದ್ವಿ ಆ ಥರ ಬೇರೆ ಬೇರೆ ಊರಿಗೆ ಹೋಗ್ತಿದ್ವಿ ಆವಾಗೇನು ಫೋನ್ ಇರಲಿಲ್ಲ ಏನಿರಲಿಲ್ಲ ಆರಾಮಾಗಿ ನಾವು ಹೋಗಿ ಕಣ್ತುಂಬ್ಕೊಂಬರ್ತಿದ್ವಿ ಪ್ಲೇಸನ್ನು ಹೀಗೆ ಹೀಗೆ ನಡೀತು ಹೀಗೆ ಹೀಗಾಯಿತು ಅಂತ ಈಗೆಲ್ಲ ನಾವು ಬಿಡದೇ ನಾವು ಫೋನೆಲ್ಲ ಉಪಯೋಗಿಸ್ತೀವಿ ಫೋಟೋ ತೊಗೊಂಬರ್ತೀವಿ ಅದು ಇಟ್ಕೊತೀವಿ ಅದೇ ನೆನಪು ಆವಾಗೆಲ್ಲ ಏನು ಕಣ್ತುಂಬ್ಕೊತೀವಿ ಅದೇ ನೆನಪಿರ್ತಿತ್ತು ಈಗೆಲ್ಲ ಆ ಥರ ಇಲ್ಲ ಆದರೂ ಆವಾಗೇ ಬೇರೆ ಇತ್ತು ಈಗೇ ಬೇರೆ ಒಂದು ಜೀವನ ನಡೆಸ್ತಾ ಇದ್ದೀವಿ ಆದರೆ ಬಾಲ್ಯ ನೆನಪುಗಳೇ ತುಂಬ ಸುಂದರ ಅಂತ ಹೇಳ್ಬೋದು